ಆನ್ಲೈನಲ್ಲಿ ಬುಕ್ ಮಾಡಿಕೊಂಡಿದ್ದೆ ನಾನು ಮೊಬೈಲನ್ನ ನನಗೆ ಇವ ಇವತ್ತು ಮೊಬೈಲ್ ಬಂತು ತುಂಬಾ ಚೆನ್ನಾಗಿದೆ ಮೊಬೈಲು ತುಂಬಾ ಬೆನಿಫಿಟ್ ಇದೆ ಅದರಿಂದ ನಾವು ಒಳ್ಳೆ ರೀತಿಯಿಂದ ಯೂಸ್ ಮಾಡಿಕೊಂಡ್ರೆ ಅದರಿಂದ ತುಂಬಾ ಜ್ಞಾನ ತಿಳ್ಕೊಬೋದು ಅದರಿಂದ ತುಂಬಾ ಅವಶ್ಯಕತೆ ಇದೆ ಜ್ಞಾನ ಭಂಡಾರ ಅಂತನೆ ಹೇಳ್ಬೋದು ಇವಾಗಿನ ಕಾಲದಲ್ಲಿ ಮೊಬೈಲ್ ಬಗ್ಗೆ ಹೇಳಬೇಕು ಅಂತಂದರೆ ಅದು ಒಳ್ಳೆದಕ್ಕು ಇದೆ ಕೆಟ್ಟದ್ದಕ್ಕು ಇದೆ ಇದನ್ನು ನಾವು ಒಳ್ಳೆ ರೀತಿಯಿಂದ ಒಂದು ಶ್ರದ್ಧಾ ಭಕ್ತಿಯಿಂದ ನೋಡ್ಕೊತ ಹೋದರೆ ನಮ್ಗೆ ಇದರಿಂದ ತುಂಬಾ ಅನಕೂಲ ಇದೆ ಇದನ್ನು ನಾವು ಒಂದು ಶಾಲೆಯಲ್ಲಿ ಹೇಗೆ ಗುರುಗಳಿಗೆ ಒಂದು ಗೌರವವನ್ನು ಕೊಡ್ತೀವೊ ಅದೇ ರೀತಿ ನಾವು ಮೊಬೈಲ್ ಬಗ್ಗೆ ಮಾಹಿತಿ ಆಯಿತು ಅದರಿಂದ ತಿಳ್ಕೊಳ್ಳೊ ವಿಷ್ಯಗಳನ್ನು ಆಯಿತು ಅದರಿಂದ ನಾವು ಉಪಯೋಗ ಪಡ್ದ್ಕೊಳ್ಳೋದು ಆಯಿತು ಎಲ್ಲದನ್ನು ತೊಗೊಂಡರೆ ನಮ್ಗೆ ಇದರಿಂದ ತುಂಬಾ ಅನುಕೂಲ ಇವಾಗಿನ ಜಗತ್ತಿನಲ್ಲಿ ಮೊಬಲ್ ಇಲ್ಲದೆ ಯಾರು ಈಗ ಜೀವನ ಮಾಡೋಕೆ ಆಗಲ್ಲ ಆ ರೀತಿ ನಮಗೆ ಮೊಬೈಲ್ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಬೆಳ್ದು ಬಿಟ್ಟಿದೆ ಒಬ್ರು ಗಂಡಂಗೆ ಹೇಗೆ ಹೆಂಡ್ತಿನೊ ಒಬ್ಬ ತಂದೆಗೆ ಮಗ ಹೇಗೊ ಒಬ್ಬ ಗುರುಗೆ ಶಿಷ್ಯ ಹೇಗೊ ಅದೆ ರೀತಿ ಪ್ರತಿಯೊಬ್ಬರ ಗ್ರಾಹಕರ ಕೈಯಲ್ಲು ಈ ಮೊಬೈಲ್ ಅವಶ್ಯಕತೆ ಇವಾಗಿನ ಕಾಲದಲ್ಲಿ ಇವಾಗಿನ ಒಂದು ಜಗತ್ತಿನ ಬಗ್ಗೆ ಆಗುಹೋಗುಗಳ ಬಗ್ಗೆ ಪ್ರತಿಯೊಂದನ್ನು ತಿಳ್ಕೊಬೇಕು ಅಂತಂದರೆ ನಮಗೆ ಮೊಬೈಲ್ ತುಂಬಾ ಅತ್ಯವಶ್ಯಕ ಏನು ಒಂದು ಹೊತ್ತಿನ ಊಟ ಇಲ್ಲ ಅಂದರು ಪರವಾಗಿಲ್ಲ ಇವಾಗಿನ ಪ್ರಪಂಚ ಜ್ಞಾನ ಜಗತ್ತಿನ ಎಲ್ಲ ಆಗುಹೋಗುಗಳ ಬಗ್ಗೆ ಮತ್ತೆ ನಮ್ಗೆ ಏನಾದರು ಒಂದು ಬೇಕು ಬೇಡಗಳನ್ನು ನಾವು ಉಪಯೋಗಳನ್ನು ಅದರಿಂದ ಪಡ್ದ್ಕೊಳ್ಳದಕ್ಕು ನಮಗೆ ಮೊಬೈಲ್ ತುಂಬಾ ಅವಶ್ಯಕತೆ ಇದೆ ಇವಾಗ ಈ ಮೊಬೈಲ್ ನನಗೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಇಲ್ಲಿ ಬಂದಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಅದರದ್ದು ಮೊಬೈಲ್ ಮಾಡೆಲ್ ಆಗಿರ್ಬೋದು ಮೊಬೈಲಲ್ಲಿ ಸ್ಪೀಚ್ ಆಗಿರ್ಬೋದು ಕ್ಲಾರಿಟಿ ಆಗಿರ್ಬೋದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಇದರಿಂದ ನನಗೆ ತುಂಬಾ ಅನುಕೂಲ ಆಗಿದೆ ಇದು ತುಂಬ ಒಳ್ಳೆ ಫೋನ್ ನನಿಗೆ ಬುಕ್ ಮಾಡ್ಕೊಂಡಿರೋದು ಬಂದಿರೋದು ಆನ್ಲೈನಲ್ಲಿ ನಾನು ಆನ್ಲೈನಲ್ಲಿ ಅಂತಂದರೆ ಎಂಥ ಎಂಥೆಂದೊ ಕಳಿಸಿರ್ತಾರೆ ಏನೇನೊ ಬರ್ತಾವೆ ಚೆನ್ನಾಗಿರಲ್ಲ ಇದರಿಂದ ನಮಗೆ ಎಲ್ಲಾದರು ಮೋಸ ಮಾಡಿಬಿಡ್ತಾರೆ ನಾವು ಕಳಿಸೋದೆ ಒಂದು ಅದು ಬರೋದೆ ಇನ್ನೊಂದು ಅಂತ ನಾನು ತಿಳಕೊಂಡಿದ್ದೆ ಆನ್ಲೈನಲ್ಲಿ ಎಲ್ಲದು ಈ ರೀತಿ ಇರಲ್ಲ ಕೆಲವೊಬ್ಬರಿಗೆ ಹಂಗೆ ಆಗಿರ್ಬೋದೊ ಏನೋ ನಾನು ತುಂಬ ಜನ್ರ ಕಡೆ ಕೇಳಿಬಿಟ್ಟು ಯಾಕೆ ಬುಕ್ ಮಾಡಿದೆ ಆನ್ಲೈನಲ್ಲಿ ಯಾಕೆ ನೀವು ಶೋರೂಮಲ್ಲೆ ತಗೊಬೋದಾಗಿತ್ತು ಅಂತ ಹೇಳಿದರು ಒಂದು ಆನ್ಲೈನ್ ಮೇಲಿನ ನಂಬಿಕೆಯಿಂದ ಒಂದು ಗ್ರಾಹಕರ ಒಂದು ಪ್ರೀತಿ ಅವರು ಗಳ್ಸ್ಕೊಳ್ಳೊ ನಂಬಿಕೆಯಿಂದ ನಾನು ಬುಕ್ ಮಾಡಿಕೊಂಡೆ ನನ್ಗೆ ತುಂಬ ಒಳ್ಳೆ ಫೋನೆ ಸಿಕ್ಕಿದೆ ಇದರಿಂದ ನನ್ಗೆ ತುಂಬ ಅನುಕೂಲನೆ ಆಗಿದೆ ತುಂಬ ಧನ್ಯವಾದಗಳು